ಹಾಕಿದೇನೆ ಹಾಕಿದೇನೆ ಸರ ಇಲ್ಲ ಸರ್ ಓಕೆ ಹ್ಞೂ ಆಯಿತು ಸರ್ ಆಯ್ತು ಆಯ್ತು ಇಲ್ಲ ಸರ್ ನಾನು ಹಾಕಿದೇನೆ ಸರ ಅದು ಗಡಿಬಿಡಿಯಲ್ಲಿ ಏನಾದರೂ

ಹಾಂ ಆಯ್ತು ಓಕೆ

ಆಯ್ತು ಆಯ್ತು ಸರ್ ಆಯ್ತು ಆಯ್ತು ಸರ್ ಓಕೆ ಓಕೆ